ಹೇಳಿ ಮೇಡಮ್ ಹಾಂ ನಮಸ್ತೆ ಓಕೆ ಹಾಂ ಹೇಳಿ ಹಾಂ ಸರಿ

ಅಲ್ಲ ನೀವು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡ್ತಿದ್ದೀರಾ ಸ್ಪೆಕ್ಸ ಟ್ಯಾಬ್ಲೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಎಷ್ಟು ದಿನ ತಗೊಂಡ್ರಿ ಟ್ಯಾಬ್ಲೆಟ್ಸ್

ಇಲ್ಲ ಇಲ್ಲ ಈಗ ನಿಮಗೆ ಯಾವ ಟೈಮಲ್ಲಿ ತಲೆನೋವು ಜಾಸ್ತಿ ಬರುತ್ತಿದೆಯೋ ಆ ಟೈಮಲ್ಲಿ ನೀವು ಯೂಸ್ ಮಾಡಬೇಕಾಗು ಇಲ್ಲ ಅಂದ್ರೆ ನೀವು ಓದೋ ಟೈಮಲ್ಲಿ ತುಂಬ ಪ್ರೆಷರ್ ಆಗ್ತಿದೆ ತಲೆನೋವು ಬರ್ತಿದೆ ಅಂದರೆ ಆವಾಗ ಜಾಸ್ತಿ ಯೂಸ್ ಮಾಡಿ ಇಲ್ಲ ನಿಮಗೆ ಕೊಟ್ಟಿರೋ ಪವರ್ ಏನಾದರೂ ಇದ್ರಲ್ಲಿ ಕಮ್ಮಿ ಆಗಿದೆ ಸ್ಪೆಕ್ಸಲ್ಲಿ ಅಂತ ಚೆಕ್ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ಎಷ್ಟು ತಿಂಗಳಾಯ್ತಮ್ಮ ನೀವು ಬಂದು ಚೆಕಪ್ ಮಾಡಿಸ್ಕೊಂಡು ಒನ್ ವೀಕ್ ಆಯಿತಾ

ಅಂದರೆ ನೀವು ಒನ್ ವೀಕ್ ಅಷ್ಟೇ ಅಲ್ವ ಆಗಿರೋದು ಅಮ್ಮ ಅದು ಬಂದು ಸ್ಪೆಕ್ಸ್ ನಿಮಗೆ ಅಡ್ಜಸ್ಟ್ ಆಗಬೇಕು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಿದ್ದೀರ ರಿಕವರ್ ಆಗೋಕೆ ಒಂದು ತಿಂಗ್ಳು ಆದರೂ ಟೈಮ್ ತಗೊಳ್ಳುತ್ತೆ ಒಂದು ತಿಂಗ್ಳು ಆದಮೇಲು ನಿಮ್ಗೆ ಇದೇ ಥರ ಪೈನ್ ಇದ್ದರೆ ನಾನು ಒಂದ್ಸರಿ ಬನ್ನಿ ಆಸ್ಪಿಟಲ್ ಹತ್ರ ನಾನು ಚೆಕ್ ಮಾಡ್ತೀನಿ ನಿಮಗೆ ಹಾಂ ಇಲ್ಲ ಅಂತ ಹೇಳಿದಾಗ ನಿಮಗೆ ಏನಾದರೂ ಕಣ್ಣಲ್ಲಿ ಪ್ರಾಬ್ಲಮ್ ಇದೆಯೋ ಇಲ್ಲ ತಲೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ನೋಡ್ಬೇಕಾಗುತ್ತೆ ತಲೆನೋವು ಬರೀ ಕಣ್ಣಿಂದಲೇ ತಲೆನೋವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನಿಮಗೆ ಏನಾದ್ರೂ ಮೈಗ್ರೇನ್ ಹೆಡ್ಏಕಿತ್ತು ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯೋ ನೋಡ್ಬೇಕಾಗುತ್ತೆ ಒಂದು ಮಂತ್ ನೀವು ನೋಡಿಯಮ್ಮ ತಲೆನೋವು ಕಮ್ಮಿ ಆಗತ್ತೇನೋ ಸ್ಪೆಕ್ಸ ತುಂಬ ಯೂಸ್ ಮಾಡಿ ಹಾಂ ಆವಾಗ ಗೊತ್ತಾಗುತ್ತೆ ಹಾಂ ಮತ್ತೆ ಈಗ ಒನ್ ವೀಕ್ ಆಗಿದೆ ಅಲ್ವ ಇನ್ನೊಂದು ತ್ರೀ ವೀಕ್ಸ್ ಅಂದರೆ ನೋಡಿ ಒಂದು ತ್ರೀ ವೀಕ್ಸ್ ಯೂಸ್ ಮಾಡಿ ಆಮೇಲೆ ಹ್ಞೂ ನಿಮಗೆ ಅಷ್ಟು ಅಷ್ಟು ತಲೆ ನೋವ್ತಿದೆ ಅಂತ ಹೇಳಿದರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ನಾನು ಬೇರೆ ಯಾವುದಾದ್ರು ಟ್ಯಾಬ್ಲೆಟ್ಸ್ ಬರ್ದು ಕೊಡ್ತೀನಿ ಆವಾಗ ನಿಮಗೆ ಕಮ್ಮಿ ಮಾಡೋದು ನೋಡ್ತೀನಿ ಬಟ್ ಸ್ಪೆಕ್ಸ್ ಮಾತ್ರ ಅದನ್ನೇ ಯೂಸ್ ಮಾಡಿ ಒನ್ ಮಂತ್ ಆದರೂ ಯೂಸ್ ಮಾಡಿ ಆವಾಗ ನಿಮಗೆ ಅದು ಅಭ್ಯಾಸ ಆಗಬೇಕಲ್ವ ಸ್ಪೆಕ್ಸು ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಬೇಕೆಂದ್ರೆ ಬನ್ನಿ ನಾಳೆ ನಾನು ಕ್ಲಿನಿಕಲ್ಲಿ ಸಿಗೋದಿಲ್ಲ ನೆಕ್ಸ್ಟ ಡೇ ನಾನು ಒಂದು ಟು ಡೇಸ್ ಆದಮೇಲೆ ಬರ್ತೀನಿ ಆವಾಗ ಬಂದು ಮೀಟ್ ಮಾಡಿ ನಾನು ಕೊಡ್ತೀನಿ ಟ್ಯಾಬ್ಲೆಟ್ ಹಾಂ ಓಕೆ ಅಮ್ಮ ಆಯಿತು